ನಾವು ಸಂಭ್ರಮದಿಂದ ಆಚರಿಸೋ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಯುಗಾದಿ ಹಬ್ಬ ದೀಪಾವಳಿ ದಸರಾ ಹಿರಿಯರ್ ಪೂಜೇ ಮೊಹರಮ್ ಹಬ್ಬ ಆಚರಿಸ್ತೇವೆ ಅದರಲ್ಲಿ ಈ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಅಚ್ಚು ಕೊಟ್ಟು ಅಕ್ಕಪಕ್ಕದ ಮನೆಯವರಿಗೆ ಕೊಟ್ಟು ಆಚರಿಸ್ತೇವೆ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ತಿನ್ನುತ್ತೇವೆ ಮನೆಯ ಮಸ್ ಮಕ್ಕಳೆಲ್ಲ ಮತ್ತು ಮನೆಗಳಲ್ಲಿ ಇರುವವರೆಲ್ಲ ಸೇರಿ ಆಚರಿಸ್ತೇವೆ ಅದರಿಂದ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತೇವೆ ಯುಗಾದಿ ಹಬ್ಬವನ್ನು ಯಾವುದರ ದೇವಸ್ಥಾನಗಳಿಗೆ ಹೋಗುವಾಗ ಹೋಗಿ ಬರುತ್ತೇವೆ ಎಲ್ಲರೂ ಅದರಲ್ಲಿಯ ಹೋಗ್ ಬಂದಮೇಲೇ ಮತ್ತೆ ದ್ಯ ಚಂದ್ರನ್ನ ನೋಡುವ ಹಬ್ಬಾ ಆಚರಿಸ್ತೇವೆ ಯುಗಾದಿ ಹಬ್ಬದಲ್ಲಿ ದಿ ಇರ್ ಹಿರಿಯರ ಪೂಜೆ ಆಚರಿಸ್ತೇವೆ ಹಿರಿಯರ ಪೂಜೆಯಲ್ಲೂ ಚೆನ್ನಾಗ್ ಆಚರಿಸ್ತೇವೆ ಮನೆಯ ಹೆಣ್ಣು ಮಕ್ಕಳ ಕರೆಸುವುದು ಹಬ್ಬವ ಆಚರಿಸುತ್ತೇವೆ ಮತ್ತು ವಿಧವಾದ ಅಡುಗೇ ಮಾಡಿ ಮಕ್ಕಳಿಗೇ ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಸ್ಯಾರಿ ಎಲ್ಲ ತಂದು ಆಚರಿಸ್ತೇವೆ ಹಿರಿಯರ ಹಬ್ಬದಗೆ ದಸರಾದಾಗೆ ನಾಡ ಹಬ್ಬ ಅದರಿಂದ ಮ್ ಬನ್ನಿ ಪೂಜೆ ಮಾಡ್ತೇವೆ ಮನೆಯಲ್ಲೀ ವಿಶೇಷವಾಗಿ ಬನ್ನಿ ಪೂಜೆ ಆಚರಿಸ್ತೀವಿ ಅದರಿಂದಾ ಚೆನ್ನಾಗೀ ಹಬ್ಬವ ಆಚರ್ಸಿ ಆಚರಣೆ ಮಾಡ್ತೀವಿ ದೀಪಾವಳಿ ಆಚರಣೆ ಮಾಡ್ತೀವಿ ದೀಪಾವಳಿಯಲ್ಲಿ ದೀಪಾವಳಿಯಲ್ಲಿ ಮಕ್ಕಳಿಗೋಸ್ಕರ ದೀಪ ಪಟಾಕಿಗಳು ತಂದು ಸಂಭ್ರಮದಿಂದ ಆಚರಿಸ್ತೇವೆ ಅದರಿಂದ ದುರ್ಘಟನೆಯೂ ಕೂಡ ಆಗುತ್ತೆ ಮಕ್ಕಳು ದೀಪಾವಳೀ ದೀಪ ಹಚ್ಚೂ ಪಟಾಕಿ ಹಚ್ಚುವಾಗ ಸ್ ಪಟಾಕೀ ಹಚ್ಚುವಾಗ ದುರ್ಘಟನೆಗಳ ಅನೇಕ ನಡೆದಿದೆ